ನಮಸ್ತೆ ಮೇಡಮ್ ನಾನು ನಿಮ್ಮ ವಿದ್ಯಾರ್ಥಿನಿ ಅಶ್ವಿನಿ ಇದ್ದಾರಲ್ಲ ಅವಳ ತಂದೆ ನಾನು ನನ್ನ ಮಗಳ ಈ ಸಲದ ಯೂನಿಟ್ ಪರೀಕ್ಷೆ ಅಂಕಗಳ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು ಧನ್ಯವಾದ ಮೇಡಮ್ ನಿಮ್ಮ ಸಹಾಯದಿಂದ ನನ್ನ ಮಗಳು ಈ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕ ಗಳಿಸಿದಂತಾಯಿತು ಅವಳ ಮೊದಲ ಯೂನಿಟ್ ಪರೀಕ್ಷೆ ಅಲ್ವಾ ಹಾಗಾಗಿ ಸ್ವಲ್ಪ ವಿಚಾರಿಸುವ ಅಂತ ಅನ್ನಿಸ್ತು ಮನೆಯಲ್ಲಿ ಮನೆಯಲ್ಲಿ ಚೆನ್ನಾಗಿ ಓದ್ಕೊಳ್ತಾಳೆ ಏನಾದರೂ ಅನುಮಾನ ಇದ್ದರೆ ಸ್ವಲ್ಪ ಹೇಳಿಕೊಡ್ತೇವೆ ಗೊತ್ತಾಗದಿದ್ದರೆ ನಿಮ್ಮ ಹತ್ರ ಹೇಳಲಿಕ್ಕೆ ಕೂಡ ಹೇಳಿ ಹೇಳಿದ್ದೆ ಅವಳ ಹತ್ರ ಅದೇ ಹೆದರಿಕೊಂಡು ಕೇಳದೆ ಕೂತ್ಕೊಳ್ಬೇಡ ಅಂತ ಹೇಳಿದ್ದೆ ಮತ್ತು ಗಣಿತ ಈಗ ಅವಳ ಅಕ್ಕ ಹೇಳಿಕೊಡ್ತಿದ್ದಾಳೆ ಮುಂದಿನ ಪರೀಕ್ಷೆಯಾಗಿ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೆಯುವ ಹಾಗೆ ಕಲಿತಾಳೆ ಮೇಡಮ್ ಸರಿ ಮೇಡಮ್ ನಾವು ಒತ್ತಡ ಏನು ಹಾಕುವುದಿಲ್ಲ ಎಲ್ಲ ಮಕ್ಕಳು ಒಂದೇ ರೀತಿ ಕಲಿಯಲಿಕ್ಕೆ ಆಗುವುದಿಲ್ಲಲ್ಲ ಹಾಗಾಗಿ ಅವಳಿಗೆ ಏನಾದರೂ ತೊಂದರೆ ಆಗ್ತಾ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಲಿಕ್ಕೆ ನಿಮ್ಮ ಹತ್ರ ಕೇಳಿದ್ದು ಮೇಡಮ್ ಧನ್ಯವಾದ